ನಾನು ಅಮೇಝಾನಲ್ಲಿ ಒಂದು ಮೊಬೈಲನ್ನ ತರಿಸ್ಕೊಂಡೆ ಆ ಮೊಬೈಲ್ ಇಷ್ಟು ಚೆನ್ನಾಗಿತ್ತಂದ್ರೆ ನಂಗೆ ಇಷ್ಟು ಖುಷಿ ಆಯಿತು ಅದ್ರ ಪ್ಯಾಕಿಂಗು ಅಷ್ಟೇ ಚೆನ್ನಾಗಿತ್ತು ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರೋಹಂಗೆ ಅದ್ರ ಪ್ಯಾಕಿಂಗ್ ಮಾಡಿದ್ರು ಅಲ್ಲದೇ ಆ ಮೊಬೈಲಿನ ಕವರು ಬ್ಯಾಕ್ ಕವರು ಮತ್ತು ಸ್ಕ್ರೀನು ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಅದರ ಪ್ರತಿಯೊಂದು ಪಾರ್ಟು ತುಂಬ ಚೆನ್ನಾಗಿತ್ತು ಫೋಟೋಸೆಲ್ಲ ಇಷ್ಟು ಚೆನ್ನಾಗ್ ಬರ್ತಿತ್ತಂದರೆ ನಾನು ಆನ್ಲೈನಲ್ಲಿ ಇಷ್ಟು ಚೆನ್ನಾಗಿ ಬರಬಹುದಾ ಅಂತ ನನಗೆ ಬರ ಬರೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ ಆದರೆ ಇಷ್ಟು ಛಲೋ ಆಗಿ ಬಂತಂದ್ರೆ ನಂಗೆ ತುಂಬ ಖುಷಿಯಾಯ್ತು ಫೋಟೋಸ್ ಇಷ್ಟು ಕ್ಲಿಯರ್ ಬರ್ತದೆ ಅಂದರೆ ಇಂಥ ಒಂದು ಮೊಬೈಲು ಆನ್ಲೈನಲ್ಲಿ ತರ್ಸ್ಬೌದು ಅನ್ನೋದು ನಂಗೆ ಫಸ್ಟ್ ಟೈಮ್ ಗೊತ್ತಾಯಿತು ಆನ್ಲೈನ್ ಅಂದರೆ ಸಹ ಅಷ್ಟು ಚೆನ್ನಾಗ್ ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಬಂದಂಥ ಮೊಬೈಲ್ ಇಷ್ಟು ಛಲೋ ಬಂತಂದರೆ ಅದ್ರಲ್ಲಿ ಪ್ರತಿಯೊಂದು ಪಾರ್ಟು ಅದ್ರ ಜೊತೆಗೆ ಚಾರ್ಜರು ಮೊಬೈಲು ಕವರು ಅದ್ರ್ಮೇಲಿನ ಸ್ಕ್ರಿ ಮೇಲಿನ ಒಂದು ಕಾ ಮೇಲೆ ಹಾಕುವಂಥ ವ ಬ ಎಲ್ಲ ಗ್ಲಾಸು ಎಲ್ಲವನ್ನು ಅವ್ರು ಕೊಟ್ಟಿದ್ರು ತುಂಬ ಖುಷಿಯಾಯ್ತು ಇದೇ ರೀತಿ ಆನ್ಲೈನಲ್ಲಿ ಮತ್ತು ನಾನು ಪು ಏನಾದರೂ ತರ್ಸ್ಕೊಳ್ಬ ಬಹುದು ಅಂತ ಅನಿಸ್ತು